ಹಲೋ ದೀಪಿಕಾ ಅದೇ ನೀನು ಫೋನ್ ತಗೋಬೇಕು ಅಂತಿದ್ಯಲ್ಲೆ ಹೊಸಾದು ನಾನು ಗೂಗಲಲ್ಲೆಲ್ಲ ಚೆಕ್ ಮಾಡದ್ದೆನಪ್ಪ ಮತ್ತು ನನ್ನ ಫ್ರೆಂಡ್ ಕೂಡ ತಗೊಂಡಿದ್ರು ಮೊನ್ನೆ ಅವರು ಚೆನ್ನಾಗಿದೆ ಅಂದರು ಮತ್ತೆ ತಿರ್ಗಿ ತುಂಬ ದಿನದಿಂದ ಯೂಸ್ ಮಾಡಿರೋವ್ರ್ ಮಾಡ್ತಿದ್ದವ್ರ ಹತ್ರ ಎಲ್ಲ ಕೇಳಿದೆ ಅದೇ ಬ್ರ್ಯಾಂಡ್ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿದೆ ಅಂದರು ಅವು ಯಾವುದೋ ಇವಾಗ ಫೈವ್ ಜಿ ಬಂದಿದ್ಯಂತಲ್ಲಾ ರೆಡ್ಮಿನಲ್ಲಿ ಅದು ತುಂಬ ಚೆನ್ನಾಗಿದೆಯಂತೆ ಕ್ಯಾಮ್ರ ಕಣೇ ತುಂಬ ಚೆನ್ನಾಗಿದೆಯಂತೆ ಅದು ನೋಡು ಇನ್ನು ನೀನು ಕೇಳ್ತಿದ್ಯಲ್ಲಾ ಕ್ಯಾಮ್ರ ಆಮೇಲೆ ಸ್ಟೋರೇಜು ಆಮೇಲೆ ಅದೇನೋ ಕೇಳಿದ್ಯಲ್ಲಪ್ಪಾ ರ್ಯಾಮು ರೋಮು ಅದು ಅದು ತುಂಬ ಚೆನ್ನಾಗಿದೆಯಂತೆ ನನ್ಗೆ ಅವೆಲ್ಲ ಗೊತ್ತಾಗೊಲ್ಲ ನನ್ನ ಫ್ರೆಂಡ್ ಹೇಳದ್ರು ಬಟ್ ನನಗ್ ಕ್ಯಾಮ್ರ ಮಾತ್ರ ನನಗು ಇಷ್ಟ ಆಯಿತು ನಾನು ಕ್ಯಾಮ್ರ ಒಂದು ಚೆನ್ನಾಗಿ ನೋಡ್ತೀನಿ ಸ್ಟೋರೇಜು ಮತ್ತು ಬ್ಯಾಟ್ರಿ ಕೂಡ ಚೆನ್ನಾಗಿದೆಯಂತೆ ಹಾಗಂದ್ರು ನಾನು ಯೂಸ್ ಮಾಡಿ ನೋಡಿದೆ ಮೊನ್ನೆ ಅದೇ ಲಾವಣ್ಯ ಇದ್ದಾಳಲ್ಲ ಅವಳು ತಗೊಂಡಿದ್ಳು ಆವಾಗ ಕಾಲೇಜ್ ಹತ್ರ ಬಂದಾಗ ಫೋಟೋಸ್ ತೆಕ್ಕೊಂಡ್ವಿ ಒಂದು ಒಂದು ಸ್ವಲ್ಪ ಆವಾಗ ಚೆನ್ನಾಗಿತ್ತು ಕ್ಯಾಮ್ರ ನನಗು ಇಷ್ಟ ಆಯಿತಪ್ಪ ನೋಡು ತಗಳೊಂಗಿದ್ರೆ ಇಲ್ಲ ಇಲ್ಲ ಸ್ಟೋರೇಜ್ ಎಲ್ಲ ಚೆನ್ನಾಗಿದೆ ನಾನು ನೋಡಿದೆ ನನಗೇನ್ ಅಷ್ಟು ಗೊತ್ತಾಗಲಿಲ್ಲ ಅದೇ ರ್ಯಾಮು ರೋಮ್ ಅದೇನೋ ನನಗ್ ಗೊತ್ತಿಲ್ಲ ಒಟ್ಟಿನಲ್ಲಿ ಸ್ಟೋರೇಜ್ ಚೆನ್ನಾಗಿದೆ ಅಂತ ಅವ್ಳು ಹೇಳದ್ಲು ನಾನು ಬೇರೆ ಕಡೆ ಫ್ರೆಂಡ್ಸ್ ಹತ್ರ ಎಲ್ಲ ವಿಚಾರಿಸಿದ್ನಲ್ಲಾ ಚೆನ್ನಾಗಿದೆ ಸ್ಟೋರೇಜ್ ಅಂದರು ಅದು ಏನೇನೊಪ್ಪ ಸ್ಟೆಟ್ಟಿಂಗ್ಸ್ ಎಲ್ಲ ಇನ್ನು ಜಾಸ್ತಿ ಜಾಸ್ತಿ ಬಂದಿದೆಯಂತೆ ಆರ್ಟಿಫಿಶಿಯಲ್ ಇಂಟಲಿಜೆನ್ಸ್ ಎಲ್ಲ ಹಾಕಿದಾರಂತೆ ಅದು ಏನೇನೋ ಹೇಳದ್ರು ಕಣೇ ನನಗ್ ಏನು ಗೊತ್ತಿಲ್ಲ ಒಟ್ಟಲ್ಲಿ ನೋಡು ಚೆನ್ನಾಗಿದೆಯಂತೆ ಅದು ನಾನು ನೆಕ್ಸ್ಟ್ ತಗೋಬೇಕಂತ ಅಂದ್ಕೋತಿದ್ದೀನಿ ನೀನೇನಾದ್ರು ತಗೊಂಡರೆ ನೆಕ್ಸ್ಟ್ ನಾನು ಅದೇ ತಗೋತಿನಿ ಅವರು ಎಲ್ಲ ಚೆನ್ನಾಗಿದೆ ಅಂತ ಹೇಳದ್ರಪ್ಪ ತಗೊಂಡರೆ ನಾನು ಅದೇ ತಗೋಬೇಕು ಅದೇ ಯಾವುದದು ಹೇಳದ್ನಲ್ಲ ರೆಡ್ಮಿ ಫೈವ್ ಜಿ ಚೆನ್ನಾಗಿದೆಯಂತೆ ನೋಡು ತಗೊಳಂಗೆ ಇದ್ದರೆ ಎರಡು ಎರಡು ಸಿಮ್ಮೆಲ್ಲ ಹಾಕೊಬೋದಂತಪ್ಪ ಅದಕ್ಕೆ ಬೇಕೆಂದ್ರೆ ಮೆಮೊರಿ ಅದು ಹೆಂಗೆ ಅಂದರೆ ಅವರು ಇಂಟರ್ನಲ್ ಮೆಮೊರಿ ಇರೋದೇ ದ ಒನ್ ಸಿಕ್ಸ್ಟಿ ಫೈವ್ ಜಿ ಬಿ ಅಂತೆ ಅದ್ರ ಜೊತೆಯಲ್ಲಿ ನೀನು ಎಕ್ಸ್ಟ್ರಾ ಮೆಮೊರಿಯು ಇನ್ಸರ್ಟ್ ಮಾಡ್ಬೋದಂತೆ ಮೆಮೊರಿ ವಿತ್ ಎರಡು ಎರಡು ಸಿಮ್ ಹಾಕ್ಕೊಳ್ಳೊದು ಈ ಥರ ಎಲ್ಲ ಆಪೊರ್ಚುನಿಟಿ ಇದೆಯಂತೆ ಕ್ಯಾಮ್ರ ಮಾತ್ರ ಸಿಕ್ಸ್ಟಿ ಫೋರ್ ಎಮ್ ಪಿಗಿಂತ ಅದು ಯಾವ್ದೋ ಹೇಳಿದ್ರಪ್ಪ ಒನ್ ಟ್ವೆಂಟಿ ಎಮ್ ಬಿ ನೂರ ಇಪ್ಪತ್ತು ಎಮ್ ಬಿ ಸೋರಿ ಎಮ್ ಪಿ ಏನೋ ಆಪ್ಶನ್ ಇದೆಯಂತೆ ಆಮೇಲೆ ಸ್ಲೋ ಮೋಷನ್ನು ಅದು ಏನೇನೋ ಹೇಳದ್ರು ಫಾಸ್ಟಿಂದೆಲ್ಲ ಇದೆಯಂತೆ ಇವಾಗ ಸ್ಲೋ ಮೋಷನ್ ಜೊತೆಯಲ್ಲಿ ಕ್ಯಾಮ್ರ ಸೆಟ್ಟಿಂಗ್ಸೆಲ್ಲ ಚೆನ್ನಾಗಿದೆ ಅಂದರು ಹಾಂ ಸ್ಟೋರೇಜಲ್ಲಿ ಮತ್ತು ಇನ್ನೊಂದು ಹ್ಯಾಂಗ್ ಆಗಲ್ಲವಂತಪ್ಪ ಅವ್ರ್ದು ಆಲ್ರೆಡೀ ನನ್ನ ಫ್ರೆಂಡ್ ಆಲ್ರೆಡಿ ಒಂದು ಆರು ತಿಂಗಳು ಆಯಿತಂತೆ ತಗೊಂಡು ಅವ್ರದ್ದು ಸ್ಟೋರೇಜ್ ಬಂದುಬಿಟ್ಟು ಒನ್ ಟ್ವೆಂಟಿ ಫೈವ್ ಜಿ ಬಿ ಏನೋ ಅಂದರೆ ನೂರು ಇಪ್ಪತ್ತೈದು ಜಿ ಬಿ ಅವ್ರ್ದು ಆಲ್ರೆಡಿ ಕಂಪ್ಲೀಟ್ ಮುಗಿದೋಗ್ಬಿಟ್ಟಿದ್ಯಂತೆ ನೂರ ಅರವತ್ತೈದು ಜಿ ಬಿನಲ್ಲಿ ಇನ್ನು ನಲವತ್ತು ಜಿ ಬಿ ಅಷ್ಟೇ ಇರೋದು ಹಾಗಾಗಿ ಅವ್ರ್ದು ಇನ್ನು ಅಷ್ಟೊಂದೆಲ್ಲ ತುಂಬುದ್ರುನು ಸ್ಟೋರೇಜ್ ಫೋರ್ಟಿ ಅಷ್ಟೇ ನಲವತ್ತು ಜಿ ಬಿ ಅಷ್ಟೇ ಖಾಲಿ ಇದ್ರುನು ಅವ್ರದ್ದು ಫೋನ್ ಏನು ಹ್ಯಾಂಗ್ ಆಗ್ತಯಿಲ್ಲವಂತೆ ಚೆನ್ನಾಗಿದೆಯಂತೆ ಸ್ಮೂತಾಗಿ ಹೆಂಗ್ ವರ್ಕ್ ಆಗ್ತಿತ್ತೋ ತಗೊಂಡಾಗ ಇವಾಗೂ ಹಂಗೆ ವರ್ಕ್ ಆಗ್ತಿದೆಯಂತೆ ಸೊ ನೋಡು ಚೆನ್ನಾಗಿದೆಯಂತೆ ತಗೊಳೊಂಗಿದ್ದರೆ ಅದನ್ನೇ ತಗೋ ನಾನು ಕೇಳ್ತೀನಿ ಒಂದ್ಸರಿ ನಮ್ಮಣ್ಣನ್ನ ಅದೇ ಕೊಡಿಸ್ಬೇಕು ಅಂತ ಅಂತಿದ್ದ ನಾನು ತಗೊಂಡ್ರೆ ನಿನ್ನ ಜೊತೆಲೆ ತಗೋತೀನಿ ಕಣೇ ನೋಡೋಣ ಇಬ್ಬರು ಜೊತೆಯಲ್ಲಿ ತಗೊಳ್ಳೋಣ ಆಫರಲ್ಲೆಲ್ಲ ಸಿಗುತ್ತಂತೆ ಅದೇ ಇವಾಗೆಲ್ಲ ಹಬ್ಬದ ಆಫರ್ ಅಲ್ಲ ದಸರಾ ಹಾಗಾಗಿ ಆಫರ್ ಬೇರೆ ಸಿಗುತ್ತಂತೆ ನೋಡು ನೀನು ತಗೋತ್ಯಾ ಅಂದರೆ ನಾನು ನಿನ್ನ ಜೊತೇಲೆ ತಗೋತೀನಿ ಸರಿ ಆಯಿತು ತಗೊಳ್ಳೋಣ ನಿನಗೆ ಮತ್ತೆ ಅದರ ಬಗ್ಗೆ ನೀನೊಂದು ಸರಿ ನೋಡಿದ್ಯಾ ಓ ಹೌದಾ ಮತ್ತೆ ನಂಗೆ ಹೇಳ್ಲೇ ಇಲ್ಲ ನಾನು ಇಷ್ಟೊತ್ತನಕ ಸುಮ್ಮನೆ ಹೇಳಿದ್ದಾ ನಿನಗು ಇಷ್ಟ ಆಯಿತಾ ಹಂಗಂದ್ರೇ ಮತ್ತೆ ಗೂಗಲಲ್ಲಿ ನೀನು ಇನ್ನೇನು ನೋಡಿದೆ ಅದರ ಬಗ್ಗೆ ಬೇರೆ ಬೇರೆ ಪೀಸ್ಗಳೆಲ್ಲ ಇದೆ ಅನ್ನು ಹಂಗಂದ್ರೆ ಅಂದರೇ ಯಾವ ಯಾವ ಕಲ್ಲರಿದೆ ಅದರಲ್ಲಿ ಬ್ಲೂ ಬ್ಲಾಕೂ ಮರುನ್ ಕಲ್ಲರ್ರಾ ಮರುನ್ ಕಲ್ಲರ್ ಚೆನ್ನಾಗಿರುತ್ತಾ ನನಗೇನೊ ಬ್ಲಾಕ್ ಕಲ್ಲರ್ ಚೆನ್ನಾಗಿರುತ್ತೆ ಅನಿಸುತ್ತಪ್ಪ ಲಾವಣ್ಯಂದು ಬ್ಲಾಕ್ ಕಲ್ಲರು ತುಂಬ ಚೆನ್ನಾಗಿತ್ತು ನೋಡೋಕೆ ಅಂದ್ರೆ ಅದು ಆ ಕಲ್ಲರು ಒಂಥರ ಎದ್ದು ಎದ್ದು ಕಾಣ್ತಿತ್ತು ವೈಟ್ ಅಂದರೆ ಚ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಬ್ಲೂ ಓಕೆ ಓಕೆ ಸರಿ ಆಯಿತು ಬ್ಲೂ ತಗೋಬೋದು ಆದರೆ ನನಗ್ ಬ್ಲ್ಯಾಕ್ ಇಷ್ಟ ಅಲ್ಲಾ ಸೊ ಹಂಗಾಗೀ ಬ್ಲಾಕು ಕಲ್ಲರಿಂಗೆಲ್ಲ ಅವೈಲೇಬಲ್ ಇದೆಯಲ್ಲಾ ಅದೇ ಅಡ್ವಾಂಟೇಜು ಇದರಲ್ಲಿ ತುಂಬ ಚೆನ್ನಾಗಿದೆ ನೋಡು ನಾನು ತಗೊಂಡರೆ ಅದನ್ನೇ ತಗೋತೀನಿ ನೆಕ್ಸ್ಟು ಇನ್ನೇನು ಬೇಕಪ್ಪ ಸ್ಟೋರೇಜ್ ಚೆನ್ನಾಗಿದೆ ಕ್ಯಾಮ್ರ ಚೆನ್ನಾಗಿದೆ ಕಲ್ಲರ್ ಬೇರೆ ಸಿಗುತ್ತೆ ಆಮೇಲೆ ಮತ್ತೆ ಬ್ಯಾಟ್ರಿ ಬ್ಯಾಕಪ್ಪಪ್ಪಾ ಅವ್ಳು ಹೇಳದ್ಲು ಲಾವಣ್ಯ ಏನೋ ಒಂದೇ ಸರಿ ಅಂತೆ ಚಾರ್ಜ್ ಮಾಡಿದ್ದು ಒಂದು ವೀಕೆಲ್ಲ ಯೂಸ್ ಮಾಡಿದ್ಳು ಅಂತೆ ಅಂದರೆ ಅವ್ಳು ಕಮ್ಮಿ ಯೂಸ್ ಮಾಡ್ತಾಳೆ ಬಿಡು ಬಟ್ ನನ್ನ ಫ್ರೆಂಡ್ ಇನ್ನೊಬ್ರು ಇದ್ದಾರಲ್ಲಾ ಅವ್ರು ಅಂದರೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತಾರೆ ಫೋನಲ್ಲೆಲ್ಲ ವರ್ಕ್ ಮಾಡ್ತಿರ್ತಾರೆ ಹಾಗಾಗಿ ಅವ್ರಿಗೆ ಬಾಳಿಕೆ ಒಂದು ನಾಲ್ಕು ದಿನ ಏನೋ ಬಂತು ಅಂತ ಅಂದರು ಒಂದ್ಸಲ ಚಾರ್ಜ್ ಮಾಡಿದ್ರೆ ನಾಲ್ಕು ದಿನ ಅಂತೆ ಮತ್ತೆ ಇನ್ನೊಂದು ಏನೆಂದ್ರೆ ಚಾರ್ಜ್ ಮಾಡೋಕು ಏನು ಜಾಸ್ತಿ ಹೊತ್ ತಗೊಳಲ್ವಂತೆ ಟೈಮು ಹಾಂ ಒಂದು ಹದಿನೈದು ನಿಮಿಷಕ್ಕೆಲ್ಲ ಫುಲ್ ಚಾರ್ಜ್ ಆಗಿಬಿಡತ್ತಂತೆ ಹಂಡ್ರೆಡ್ ಪರ್ಸೆಂಟು ಹಾಗಾಗಿ ಮೊಬೈಲ್ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡೆ ಅದನ್ನೇ ತಗೋತೀನ್ ನಾನು ತಗೊಂಡರೆ ನೀನು ಅದೇ ತಗೋತ್ಯಾ ನೋಡೋಣ ಅದೇ ತಗೊಳ್ಳೋಣ ರೆಡ್ಮೀ ಫೈವ್ ಜಿ ಸರಿ ಆಯಿತು ತಗೊಳ್ಳೋಣ ಬಿಡು ಮತ್ತೆ ಬೇರೆ ಯಾವ್ದಾದ್ರೂ ನಿನಗೆ ಗೊತ್ತಾ ಫೋನು ಅದೇ ತಗೊಂಬೇಕು ಅಂತ ನೀನು ಡಿಸೈಡ್ ಆಗಿದ್ಯಾ ಸರಿ ಆಯಿತು ನಾನು ಅದೇ ತಗೋತೀನಿ ನೀನು ಅದೇ ತಗೊಳ್ಳೋಣ ಸರಿ ಆಯಿತು ಕಣೇ ತಗೊಳ್ಳೋಣ ಬಿಡು ಬಾಯ್